ಗ್ರಾಮೀಣ ಅಂದರೆ ಗ್ರಾಮೀಣ ಪ್ರದೇಶ ಅಂದರೆ ಪುರಾತನ ಕಾಲದಲ್ಲಿ ಅಂದರೆ ಋಷಿ ಮುನಿಗಳು ಇರುವ ಕಾಲದಲ್ಲಿ ಅಂದರೆ ಗುರುಕುಲದಲ್ಲಿ ಪಾಠ ಮಾಡ್ತಿದ್ದರು ಆದರೆ ಈಗ ಈ ತಂತ್ರಜ್ಞಾನದ ಪ್ರಭಾವದಿಂದ ಈಗ ಎಲ್ಲ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತುಲಾ ಕೂಡ ಆಧುನಿಕ ತಂತ್ರಜ್ಞಾನದ ಪ್ರಭಾವ ಬೀರಿ ಎಲ್ಲ ಮಕ್ಕಳು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುತ್ತಿದ್ದಾರೆ ಸರ್ಕಾರಿ ಕಾಲೇಜು ಅಥವಾ ಪ್ರೌಢ ಶಾಲೆಗಳಲ್ಲಿಇಂಗ್ಲಿಷ್ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣ ಪ್ರಭಾವ ಬೀರಿದೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಇಂಗ್ಲಿಷ್ ಬರಬೇಕು ಕನ್ನಡ ಒಂದೇ ಅಲ್ಲ ಎಲ್ಲ ಭಾಷೆಯಲ್ಲೂ ಪರಿಣಿತಿ ಹೊಂದಬೇಕು ಎಂಬ ಕಾರಣಕ್ಕೆ ಗ್ರಾಮೀಣ ನಗರದಲ್ಲಿ ಕೂಡ ಗ್ರಾಮೀಣ ನಗರ ಕೂಡ ಗ್ರಾಮೀಣ ನಗರಗಳಲ್ಲಿ ಕೂಡ ನಗರದಂತೆ ಪ್ರಭಾವ ಬೀರಿದೆ ಆಧುನಿಕ ತಂತ್ರಜ್ಞಾನವು ಮುಂದುವರಿದಿದೆ ಅಂದರೆ ಒಳ್ಳೆ ಅಂದರೆ ಬಸ್ ಸೌಕರ್ಯಗಳು ಮಕ್ಕಳಿಗೆ ಒಂದು ಪ್ರದೇಶದಲ್ಲಿ ದೂರ ಮುಂಚೆಯೆಲ್ಲ ನಡ್ಕೊಂಡು ಹೋಗ್ತಿದ್ರು ಆದರೆ ಈಗ ಬಸ್ನ ವ್ಯವಸ್ಥೆ ಅಂದರೆ ಹಳ್ಳಿಗಾಡುಗಳಲ್ಲಿ ರಸ್ತೆ ಸೌಲಭ್ಯ ಇಲ್ಲದಿರುವುದು ಆದರೆ ಈಗ ರಸ್ತೆ ಸೌಲಭ್ಯಗಳನ್ನು ಸರ್ಕಾರ ಮಾಡಿ ಕೊಟ್ಟಿದೆ ಅಂದರೆ ಮತ್ತು ಆಧುನಿಕ ತನ್ನ ಆಧುನಿಕ ತಂತ್ರಜ್ಞಾನ ಪ್ರಭಾವದಿಂದ ಎಲ್ಲ ಒಳ್ಳೆ ಕಟ್ಟಡಗಳು ಶಾಲೆಗಳಿಗೆ ಸರ್ಕಾರ ಸರ್ಕಾರದಿಂದ ನೀಡಲ್ಪಟ್ಟಿದೆ ಅಂದರೆ ಒಳ್ಳೆ ರೀತಿಯ ಕಾಲ ಶಾಲೆಯಲ್ಲಿ ಕನ್ ಲೈಬ್ರೆರಿ ಆಗಿರ್ಬೋದು ಅಂದರೆ ಅನೇಕ ವಿಷಯಗಳನ್ನು ತಿಳಿದ್ಕೊಳ್ಳಲು ಎಲ್ಲ ಕಂಪ್ಯೂಟರ್ ಮೂಲಕ ತಿಳಿಸ್ಕೊಡ್ತಾರೆ ಅಂದರೆ ಪಿ ಪಿ ಟಿ ಪ್ರೆಸೆಂಟೇಷನ್ ಅದರೆ ಮೂಲಕ ಶಿಕ್ಷಣ ಬಗ್ಗೆ ಅರಿವು ಮೂಡಿಸ್ತಾರೆ ಜಾಗೃತಿ ಮೂಡಿಸುವುದರಿಂದ ಅಂದರೆ ಆ ಪ್ರದೇಶಗಳಿಗೆ ಹೋಗಿ ಶಿಕ್ಷಣ ಬಗ್ಗೆ ಅರಿವು ಮೂಡಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಈಗ ನಗರ ನಗರದತ್ತ ವಲಸೆ ಹೋಗ್ತಿದ್ದಾರೆ ಅಲ್ಲಿ ಒಳ್ಳೆಯ ರೀತಿಯ ಶಿಕ್ಷಣ ಮತ್ತೆ ಉದ್ಯೋಗ ಸಿಗ್ತದೆ ಎಂಬ ಭರವಸೆ ಮೇಲೆಗೆ ಒಳ್ಳೆಯ ಒಳ್ಳೆಯ ರೀತಿಯ ಅವರಿಗೆ ಸಂಬಳ ಎಲ್ಲ ಸಿಗ್ತದೆ ಎಂಬ ಕಾರಣಕ್ಕೆ ನಗರ ಪ್ರದೇಶದಲ್ಲಿ ವಲಸೆ ಹೋಗ್ತಾರೆ ಅದೇ ಈಗ ಗ್ರಾಮೀಣ ಪ್ರದೇಶಗಳು ಕೂಡ ಮುಂದುವರಿದಿದೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನ ಪ್ರಭಾವ ಬೀರಿದೆ ಅಂದರೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಇಂದ ಈಗ ಎಲ್ಲವೂ ಜನರ ಕಾಲು ಮುಂದೆ ಬೀಳ್ತದೆ ಅಂದರೆ ಯಾವುದಕ್ಕೂ ಕೂಡ ಹೋಗಬೇಕಂತಿಲ್ಲ ಮನೆಯಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ಮಾಡ್ಬೋದು ಗ್ರಾಮೀಣ ನಗರದಲ್ಲಿ ಕೂಡ ಕೆಲವು ಕೆಲವರು ಶಿಕ್ಷಣದಲ್ಲಿ ಹಿಂದುಳಿದ ಹಿಂದುಳಿದಿದ್ದರು ಈಗ ಆಧುನಿಕ ತಂತ್ರಜ್ಞಾನ ಪ್ರಭಾವದಿಂದ ಮುಂದುವರೆದಿದ್ದಾರೆ ಅಂದರೆ ಎಲ್ಲ ಶಿಕ್ಷಣ ಎಲ್ಲ ಶಿಕ್ಷಣವನ್ನು ಪಡೆದ್ಕೊಳ್ತಿದ್ದಾರೆ ಅಂದರೆ ಯಾರು ಕೂಡ ಶಿಕ್ಷಣದಿಂದ ಅಂದರೆ ಹಿಂದೆ ಎಲ್ಲ ಇದು ಅನಕ್ಷರಸ್ಥರು ಇರ್ಬೋದು ಆದರೆ ಈಗ ಅಷ್ಟಿಲ್ಲ ಎಲ್ಲ ತಂತ್ರಜ್ಞಾನದ ಪ್ರಭಾವದಿಂದ ಆಧುನಿಕ ತಂತ್ರಜ್ಞಾನ ಪ್ರಭಾವದಿಂದ ಗ್ರಾಮೀಣ ಪ್ರದೇಶದ ಜನರು ಕೂಡ ಶಿಕ್ಷಣದಿಂದ ಪರಿಣಿತಿ ಹೊಂದಿದ್ದಾರೆ ಗ್ರಾಮೀಣ ಪ್ರದೇಶದ ಜನರು ಕೂಡ ತಮ್ಮ ಉದ್ಯೋಗಕ್ಕಾಗಿ ಅಂದರೆ ಮುಂದಿನಂತ ಶಿಕ್ಷಣಕ್ಕಾಗಿ ನಗರದತ್ತ ಹೋದರದು ಹೋಗ್ತಾರೆ ಅಲ್ಲಿಯೂ ಕೆಲಸ ಮಾಡ್ತಾರೆ ಅಲ್ಲಿ ಉತ್ತಮ ರೀತಿಯಲ್ಲಿ ಈ ಸಂಬಳ ಸಿಗ್ತದೆ ಅಂತ ಕಾರಣಕ್ಕೆ ಹೋಗ್ತಾರೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒಳ್ಳೆ ರೀತಿ ತಂತ್ರಜ್ಞಾನದ ಪ್ರಭಾವದಿಂದ ಎಲ್ಲ ಜನರು ಎಲ್ಲ ಸೌಲಭ್ಯಗಳನ್ನ ಪಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮುಂಚೆಯೆಲ್ಲ ಶಿಕ್ಷಣ ವ್ಯವಸ್ಥೆ ಅಷ್ಟು ಇರದಿದ್ದರೂ ಈಗ ಕೂಡ ಮುಂದುವರಿದಿದೆ ಅಂದರೆ ಎಲ್ಲ ಎಲ್ಲ ಜನರು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಪಡಿತಿದ್ದಾರೆ ಗ್ರಾಮೀಣ ನಗರಗಳು ನಗರದಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನ ಪ್ರಭಾವ ಬೀರಿದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಅದು ಪ್ರಭಾವ ಬೀರಿದೆ ಅಂದರೆ ಎಲ್ಲರೂ ಸಹ ಶಿಕ್ಷಣವನ್ನು ಪಡಿತಾರೆ ಉತ್ತಮ ರೀತಿ ಉದ್ಯೋಗವನ್ನು ಕ ಪಡ್ಕೊಳ್ತಾರೆ ಗ್ರಾಮೀಣ ಪ್ರದೇಶ